ಹಲೋ ಹೌದು ಹ್ಞೂ ಅಡುಗೆಯಲ್ಲಿ ಎಲ್ಲ ಇದೆ ಮೇಡಮ್ ಮಸಾಲೆ ದೋಸೆ ಇದೆ ಇಡ್ಲಿ ಇದೆ ಪುಳಿಯೋಗರೆ ಇದೆ ಇದೆ ಚಿತ್ರಾನ್ನ ಹಾಂ ಪಲಾವ್ ಎಲ್ಲ ಇದೆ ಮೇಡಮ್

ಹೌದಾ ಸರಿ ಹ್ಞೂ ಕೊಡ್ತೀವಿ ಮೇಡಮ್ ಬನ್ನಿ ಹೋಮ್ ಡಿಲ್ವರಿ ಇದೆ ಮೇಡಮ್ ಹೋಮ್ ಡಿಲ್ವರಿ ಇದೆ ಸ್ವಲ್ಪ ಲೇಟಾಗುತ್ತೆ ಪರವಾಗಿಲ್ವಾ ಮೇಡಮ್

ಕಳಿಸ್ತೀವಿ ನೀವು ಅಡ್ರೆಸ್ಸು ಸೆಂಡ್ ಮಾಡ್ತೀರಾ

ಹ್ಞೂ ಹಾಗೆ ಮಾಡಿ ಎಷ್ಟು ಹಾಂ ಎರಡೂನು ಇದೆ ಫೋನ್ ಪೇನು ಇದೆ ಗೂಗಲ್ ಪೇನು ಇದೆ ಹ್ಞೂ ಹಾಂ ಇದೆ ನಂಬರ್ಗೆ ಮಾಡಿ ಎಷ್ಟು ಪ್ಲೇಟ್ ಮೇಡಮ್ ಎಷ್ಟು ಪ್ಲೇಟ್ ಬೇಕು ಹೌದಾ ಸ ಸರಿ ನೀವು ಅಡ್ರೆಸ್ ಸೆಂಡ್ ಮಾಡಿದರೆ ಹಾಂ ಸೆಂಡ್ ಮಾಡಿ ಸರಿ ಗೂಗಲ್ ಪೇನೆ ಮಾಡಿ ಮೇಡಮ್ ಹಾಂ ಹಾಂ ಹಾಂ ಇದೆ ಇದೆ ನಂಬರ್ ಇದೆ ನಂಬರ್ಗೇ ಮಾಡಿ ಹಾಂ ನಾವು ಒಂದು ಹಾಂ ಟ್ವೆಂಟಿ ಮಿನಿಟ್ಸಲ್ಲಿ ಪಾರ್ಸೆಲ್ ಬರುತ್ತೆ ಮ್ಯಾಮ್ ನಿಮಗೆ ಆಯಿತು ಮೇಡಮ್ ಓಕೆ ಥ್ಯಾಂಕ್ಸ್ ಮತ್ತೆ ಹಾಂ ಸರಿ ಮತ್ತೆ ಕಾಲ್ ಮಾಡಿ ಬೇಕಾದರೆ ಹಾಂ ಅಚ್ಚ ಆಯಿತು ಆಯಿತು ಓಕೆ ಮ್ಯಾಮ್ ಓಕೆ